ಕನ್ನಡ ಭಾಷೆಯದ್ದು ಇತಿಹಾಸ ಅಂದರೆ ಅದು ಎರಡು ಸಹಸ್ರಾರು ವರ್ಷಕ್ಕೆ ವರ್ಷಕಿಂತಲು ಹಿಂದೆ ಅದು ಅದು ಕನ್ನಡ ಭಾಷೆ ಜನ್ಮ ತಾಳಿದೆ ಅಂತ ಅದಕ್ಕೆ ಇತಿಹಾಸ ಇದೆ ಬ ಬ ಮಾತ್ರ ನನಗೆ ಅದರ ಇತಿಹಾಸ ಅಷ್ಟೊಂದು ನಾನು ಅರಿತಿಲ್ಲ ಆದರೆ ಹೇಗೆ ಅದನ್ನು ಬೆಳೆಸಿ ಬೆಳವಣಿಗೆ ಆಗ್ಬೋದು ಅದು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂಬುದನ್ನು ನಾನೀಗ ಹೇಳಬಲ್ಲೆ ಅದು ಹೇಗೆಂದ್ರೆ ನಾವು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡಿಗರಾದ ನಾವೇ ಅಂದರೆ ಕನ್ನಡ ಮಾತನಾ ಮಾತನಾಡ್ಲಿಲ್ಲಂದ್ರೆ ಇನ್ನು ಬೇರೆಯವರನ್ನು ದೂಷಿಸಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಕನ್ನಡದಲ್ಲಿ ಹುಟ್ಟಿ ಕನ್ನಡದ ನೀರನ್ನು ಕುಡಿದ ನಾವೇ ಅಂದ್ರೆ ಭಾಷೆಯನ್ನು ಮರೆತರೆ ಹೇಗೆ ಹಾಗಾಗಿ ಕನ್ನಡವನ್ನು ಅಭಿವೃದ್ಧಿ ಪಡಿಸಬೇಕಾದ್ರೆ ನಮ್ಮಲ್ಲಿ ಅತಿ ಹೆಚ್ಚು ಜನರು ಕನ್ನಡವನ್ನು ಮಾತಾಡಬೇಕು ಆಗ ಮಾತ್ರ ಆ ಭಾಷೆ ಅಭಿವೃದ್ಧಿ ಹೊಂದಲು ಸಾಧ್ಯ ಅಭಿವೃದ್ಧಿ ಹೊಂದದಿರೋ ಅಂದರೆ ಈಗ ಕನ್ನಡ ಭಾಷೆ ತುಂಬ ನೆಲೆಯೂರುತ್ತಿದೆ ಅಂದರೆ ಕನ್ನಡ ಭಾಷೆ ಯಾರೂ ಮಾತನಾಡ್ತಿ ಮಾತನಾಡ್ತಿಲ್ಲ ಯಾಕೆಂದ್ರೆ ಇದಕ್ಕೆ ಕಾರಣ ಜಾಗತೀಕರಣ ಜಾಗತೀಕರಣದಿಂದಾಗಿ ನಮ್ಮ ಭಾಷೆ ಕನ್ನಡ ಭಾಷೆ ಮಾತ್ರ ಮಾತ್ರ ಅಲ್ಲದೇ ಬೇರೆಯೂ ಉಪಭಾಷೆಗಳು ಬೇರೆ ಅಂದರೆ ಬೇರೆ ದೇಶದ ಭಾಷೆಗಳು ಕೂಡ ಇದರಿಂದಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಿದೆ ಈಗ ಎಲ್ಲಿ ನೋಡಿದರೂ ಇಂಗ್ಲಿಷ್ ಅಂದರೆ ಆಂಗ್ಲ ಭಾಷೆಯನ್ನೇ ಮಾತನಾಡ್ತಿರ್ತಾರೆ ಆಂಗ್ಲ ಭಾಷೆಯನ್ನು ಮಾತ್ನಾಡುವುದು ತಪ್ಪಂತ ಹೇಳುವುದಿಲ್ಲ ಆದರೆ ನಮ್ಮತನವನ್ನು ಬಿಟ್ಟು ನಾವು ಬೇರೆಯ ಭಾಷೆಯನ್ನು ಕಲಿಯುವುದು ಅದು ತಪ್ಪು ಅಂತ ನನ್ನ ಭಾವನೆ ಮತ್ತು ಏನೆಂದ್ರೆ ತುಂಬ ಗ ಇದು ಸರ್ಕಾರದಿಂದಲು ತುಂಬ ಅಂದರೆ ಯೋಜನೆಗಳು ಕನ್ನಡವನ್ನು ಕನ್ನಡದ ಭಾಷೆಯನ್ನು ಬೆಳೆಸಲಿಕೋಸ್ಕರ ತುಂಬ ಯೋಜನೆಗಳು ಕೂಡ ಬರ್ತಿದೆ ಆದರೆ ಅದೆಲ್ಲ ಯೋಜನೆಗಳನ್ನು ತಂದರೂ ಜನರು ಮಾತ್ರ ಬೇರೆ ಭಾಷೆಗೆ ಜಾಸ್ತಿ ಹೊತ್ತು ಕೊಡುತ್ತಿದ್ದಾರೆ ನಗರ ಪ್ರದೇಶಗಳಲ್ಲಂತೂ ಕನ್ನಡದ ಗಂಧವೇ ಕಾಣಲಿಕ್ಕೆ ಸಿಗುವುದಿಲ್ಲ ಆದರೆ ಹಳ್ಳಿಗಳಲ್ಲಿ ಮುಂಚೆ ಎಲ್ಲರು ಕನ್ನಡ ತುಂಬ ಮಾತಾಡ್ತಾಯಿದ್ದರು ಆದರೆ ಈಗ ಹಳ್ಳಿಗಳಲ್ಲೂ ಕನ್ನಡ ಮಾತನಾಡುವುದು ತುಂಬ ಕಡಿಮೆ ಆಗಿದೆ ಹಾಗಾಗಿ ಸ್ವಲ್ಪ ಕನ್ನಡ ಮಾತನಾಡಿದ್ರೆ ಇನ್ನು ಕನ್ನಡ ಅಭಿವೃದ್ಧಿ ಆಗಲಿಕೆ ಮಾತ್ರ ಸಾಧ್ಯ ಕಾನೂನು ಕಾನೂನು ಆಗಿ ಕಾನೂನಲ್ಲಿ ಏನಾದ್ರೂ ಕನ್ನಡವನ್ನು ಅಭಿವೃದ್ಧಿ ಮಾಡ್ಬೋದು ಅಂತ ಅದು ಸಾಧ್ಯವಿಲ್ಲ ನಾವು ಜನರಾದ ನಾವೇ ತುಂಬ ಕನ್ನಡವನ್ನು ಕನ್ನಡ ಭಾಷೆಯನ್ನು ಉಪಯೋಗಿ ಮಾತನಾಡಿ ಮಾತನಾಡಿದ್ದರೆ ಮಾತ್ರ ಕನ್ನಡವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯ